ಹಾಂ ನಮಸ್ತೆ ಮೇಡಮ್ ಹಾಂ ಯಾರು ಹೇಳಿ ಮೇಡಮ್ ಹಾಂ ಹೇಳಿ ಮೇಡಮ್ ಹಾಂ ಮೇಡಮ್ ಇದು ನಮ್ಮದು ಕೋಲಾರ ಗುರುಪ್ರಸಾದ್ ಟ್ರಾವೆಲ್ ಆ್ಯಂಡ್ ಟೂರ್ ಏಜೆನ್ಸಿ ನಮ್ಮ ಕಡೆಯಿಂದ ಏನು ಬೇಕಿತ್ತು ಮೇಡಮ್

ಹಾಂ ಮೇಡಮ್ ಮೇಡಮ್ ನೀವು ಸ್ಟೂಡೆಂಟ್ಸನ್ನ ಕರ್ಕೊಂಡ್ಬರೋದಾ ಮೇಡಮ್ ನೀವು ಒಂದು ಒಂದು ದಿನದಲ್ಲಿ ಎಲ್ಲ ಪ್ಯಾಕೇಜ್ ನಾವು ರೆಡಿ ಮಾಡಲಾ ಇಲ್ಲ ಎರಡು ದಿನ ತೊಗೊತಿರ ಮೇಡಮ್ ಟೋಟಲಿ ನೀವು ಹತ್ತು ಜನಕ್ಕೂ ಸೇರಿ ಹದಿನೈದು ಸಾವಿರ ರೂಪಾಯಿ ಮೇಡಮ್ ಒಂದು ದಿನಕ್ಕೆ ಎರಡು ದಿನಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಊಟ ವಸತಿ ಮತ್ತು ನಿಮ್ಮ ಕ್ಯಾಬು ಈ ಕರ್ಕೊಂಡೋಗೋದು ಎಲ್ಲ ಎಕ್ಸ್ಪ್ಲೇನ್ ಮಾಡೋದು ನಮ್ಮ ಗೈಡು ಎಲ್ಲ ನಮ್ಮದೇ ಇರುತ್ತೆ ಮೇಡಮ್ ಹಾಂ ಮೇಡಮ್ ರಾಗಿ ರಾಗಿ ಬಿತ್ತನೆಯಿಂದ ಹಿಡಿದು ಮೊಳಕೆಯಿಂದ ಹಿಡ್ದು ಅದು ಕಟಾವುವರ್ಗೂ ಮತ್ತು ಆ ರಾಗಿಯಿಂದ ಆಗುವ ಆರೋಗ್ಯಕ್ಕೆ ಏನೇನು ಉಪಯೋಗ ಆಗುತ್ತೆ ಎಲ್ಲಾನೂ ತಿಳಿಸ್ಕೊಡ್ತೀವಿ ಮೇಡಮ್ ಮೇಡಮ್ ಅವ್ರ್ಗೆ ಏನೇ ಡೌಟ್ಸ್ ಇರಲಿ ಎಲ್ಲಾನೂ ನಾವು ಕ್ಲ್ಯಾರಿಫೈ ಮಾಡ್ತೀವಿ ಮೇಡಮ್

ಮೇಡಮ್ ನಮ್ಮ ಮೇಡಮ್ ಇಲ್ಲ ಮೇಡಮ್ ಎಲ್ಲದಕ್ಕೂ ಒಂದೇ ಚಾರ್ಜು ನಾವೊಂದು ಸಲ ಚಾರ್ಜ್ ಹಾಕಿದ ಮೇಲೆ ಆಂ ಮೇಡಮ್ ಅದರಲ್ಲಿ ಡಿಸ್ಕೌಂಟು ಹೋಗಿ ಎಲ್ಲ ನಾವು ಚಾರ್ಜಸ್ ಹಾಕ್ತೀವಿ ಮೇಡಮ್ ಹಾಂ ಮೇಡಮ್ ಅಂದರೆ ನೀವು ಉಳ್ಕೊಳೋದಕ್ ಹೋಟಲ್ಲು ನಿಮ್ಮ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಮತ್ತು ಬೆಳಗ್ಗೆ ಒಂದು ಕಾಫಿ ಎಲ್ಲ ಸೇರಿಸಿ ನಮ್ಮದೇ ಇರುತ್ತೆ ಮೇಡಮ್

ಮೇಡಮ್ ನೀವು ಅಡ್ವಾನ್ಸ್ ಮೊದಲು ಬುಕ್ ಮಾಡ್ಕೋಬೇಕಾಗುತ್ತೆ ಬುಕ್ಕಿಂಗ್ ಚಾರ್ಜಿರುತ್ತೆ ಮೇಡಮ್ ಅಡ್ವಾನ್ಸ್ ಅಂದರೆ ಬುಕ್ಕಿಂಗ್ ಚಾರ್ಜು ನಮ್ಮಲ್ಲಿ ಎರಡು ಸಾವಿರ ಇದೆ ಎರಡು ಸಾವಿರ ಫೇ ಮಾಡಿದರೆ ನೆಕ್ಸ್ಟು ನಮ್ಮ ಕಡೆಯಿಂದ ಕಶ್ಟಮರ್ ಕಾಲ್ ನಿಮ್ಗೆ ಬರುತ್ತೆ ನೀವು ಹೇಗೆ ನಮ್ಮಲ್ಲಿ ಬಂದು ಮೀಟಾಗಬೇಕು ಮತ್ತು ಯಾವ ದಿನ ನೀವು ಪ್ಯಾಕೇಜು ಮಾಡ್ಕೊಂಡಿರೋದು ಯಾವ ದಿನ ನಿಮ್ಗೆ ಕಂಫರ್ಟೆಬಲಿರುತ್ತೋ ಆ ಡೇಟಿಗೆ ನಮ್ಮ ಕಶ್ಟಮರ್ಸು ಇದು ಮಾಡ್ಕೊತಾರೆ ಮೇಡಮ್ ಡೇಟು ಕಮ್ಫಮ್ ಮಾಡ್ಕೊತಾರೆ ಮೇಡಮ್ ಬಿಲ್ಲು ನಮ್ಮ ಕಂಪ್ನಿ ಕ್ ನಮ್ಮದು ಕಂಪ್ನಿ ಬಿಲ್ಲು ಗುರುಪ್ರಸಾದ್ ಟ್ರಾವೆಲ್ ಟೂರ್ಸ್ ಆ್ಯಂಡ್ ಏಜೆನ್ಸಿ ಅಂತ ಹೇಳ್ಬಿಟ್ಟು ಕಂಪ್ನಿ ಬಿಲ್ಲೇ ನಿಮ್ಗೆ ಆನ್ಲೈನಲ್ಲೇ ಬರುತ್ತೆ ಮೇಡಮ್ ಇದೇ ನಂಬರ್ಗೆ ಫೋನ್ಪೇ ಗೂಗಲ್ ಪೇ ಪೇಟಿಎಮ್ಮು ಎಲ್ಲ ಅವ್ಲಬಲಿದೆ ಮೇಡಮ್ ಹಾಂ ಮೇಡಮ್ ಪೇ ಮಾಡ್ಬೋದು ಮೇಡಮ್ ಓಕೆ ಮೇಡಮ್ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್